ಹಾಂ ಹಲೋ ಯಾರು ಹೌದು ಮ್ಯಾನೇಜರ್ ನಾನು ಹೇಳಿ

ಹೌದು ಹೌದಾ ಅದು ಒಂದು ಗ್ರಾಮಿಗೆ ಒಂದು ಫೈವ್ ತೌಸಂಡ್ ಆ ಥರ ಇದೆ ಅಂದರೆ ನಮ್ಮದು ಬಿಗ್ ಕಂಪೆನಿ ಆದ್ದರಿಂದ ಇಲ್ಲಿ ಒಂದು ಜಾಸ್ತಿ ಅಂದರೆ ಒಂದು ಗ್ರಾಮಿಗೆ ಫೈವ್ ತೌಸಂಡ್ ಥರ ಇದೆ ಹೌದು ಹೌದು ಅದು ನೀವು ಇಲ್ಲಿ ಬಂದು ಮಾತಾಡಬೇಕು ಅಂದರೆ ನಾವಿಲ್ಲೇ ಡಿಸ್ಕಷನ್ ಮಾಡ್ತೇವೆ ಅದರ ಬಗ್ಗೆ ನಾವು ಕಾಲಲ್ಲೆಲ್ಲ ಹೇಳೋದಿಲ್ಲ ಅದು ನಮ್ಮ ರೂಲ್ಸ್ ಅದು ಮತ್ತು ನಿಮಗೆ ಯಾವ ರೀತಿ ಗೋಲ್ಡ್ ಬೇಕು ಆ ರೀತಿ ನಾವು ಇಲ್ಲಿ ಮಾಡಿಕೊಡ್ತೇವೆ ಅಲ್ಲದಿದ್ರೆ ನಮ್ಮದು ರೆಡಿಮೇಡ್ ಗೋಲ್ಡ್ ಇದೆ ಸೊ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಡಿಸೈನ್ ಯಾವುದಾದ್ರೂ ಇದ್ದರೆ ಹೇಳ್ಬೋದು ನಾವು ಮಾಡಿಕೊಡ್ತೇವೆ ಹೌದು ಹಾಂ ಹೌದು ಹೌದು ಹೌದು ಮಾಡಿಕೊಡ್ತೇವೆ ಮತ್ತು ನಮ್ಮ ಗೋಲ್ಡಲ್ಲಿ ಯಾವುದೂ ಸಹ ಅಂದರೆ ಕಲಬೆರಕೆ ಏನಿಲ್ಲ ಪ್ಯೂರ್ ಸೋ ಹೌದು ಹೌದು ಹೌದು ನಿಮಗೆ ಯಾವ ರೀತಿ ಇಷ್ಟ ಇದೆ ಆ ರೀತಿ ಹೇಳಿದರೆ ನಾವು ಮಾಡಿಕೊಡ್ತೇವೆ ಹೌದು ಮತ್ತು ಹೌದು ಹೌದು ಇಲ್ಲ ಇಲ್ಲ ಅದು ನೀವು ಪರ್ಚೇಸ್ ಮಾಡಿ ನೀವು ಒನ್ ಇಯರ್ ತನಕ ಆಯಿತಲ್ವಾ ನಾವು ನಿಮಗೆ ಸಿಕ್ಸ್ ಮಂತ್ ತನಕ ಟೈಮ್ ಕೊಟ್ಟಿದ್ವಿ ಅಲ್ಲವಾ ಅದರೊಳಗೆ ನೀವು ವಾಪಸ್ ಕೊಟ್ಟಿದ್ದರೆ ನಾವು ಒಂದು ರೇಟ್ ತಕ್ಕಂತೆ ಕೊಡ್ಬೋದು ಆದರೆ ನೀವು ಯೂಸ್ ಮಾಡಿ ಒನ್ ಇಯರ್ ಆಗಿದೆ ಅಲ್ಲವಾ ಸೋ ಹೀಗಾಗಿ ಅದೇ ರೇಟಿಗೆ ಕೊಡೋದಿಲ್ಲ ಆದರೆ ನಿಮಗೆ ಜಾಸ್ತಿ ಒಂದು ಹಾಕಿಯೇ ಕೊಡ್ತೇವೆ ಹೌದು ಹೌದು ಅದು ನೀವು ಗೋಲ್ಡಿನ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ನೀವು ಎಷ್ಟು ಹಣಕ್ಕೆ ನೀವು ತೊಗೊಂಡಿದ್ರಿ ಅಷ್ಟು ಹಣಕ್ಕೆ ಡಿಪೆಂಡ್ ಆಗಿರುತ್ತೆ ಈಗ ನೀವು ಒಂದು ಒಂದು ಲಕ್ಷದ ಮೇಲೆ ಪರ್ಚೇಸ್ ಮಾಡಿದರೆ ನಾವು ಅದಕ್ಕೆ ತಕ್ಕಂತೆ ಒಂದು ತರ್ಟಿ ತೌಸಂಡ್ ಜಾಸ್ತಿ ಮಾಡಿಕೊಡ್ತೇವೆ ಹೌದು ಹಾಗೇ ನಿಮಗೇನಾದ್ರೂ ಡೀಟೇಲ್ಸ್ ಬೇಕಿದ್ದರೆ ನೀವು ನಾಳೆ ನಮ್ಮ ಷಾಪಿಗೆ ಬಂದು ಮಾತಾಡ್ಬೋದು

ಸರಿ ಸರಿ ಓಕೆ